ಭಾರತ ಭಾರತ ಬಹುತೇಕ ಪರ್ಶಂಟೇಜಲ್ಲಿ ನೋಡಿದ್ರೆ ಭಾಳ ಬಿಸಿಲೇ ಭಾಳ ಬಿಸಿಲೇ ಆದರೆ ಕೆಲವು ಜಾಗಗಳನ್ನು ಹೊರ್ತು ಪಡಿಸಿ ಅಂದ್ರೆ ದೇಶದಲ್ಲಿ ಕೆಲವು ಜಾಗಗಳನ್ನು ಹೊರ್ತು ಪಡಿಸಿ ಇನ್ನು ಉಳಿದೇಗ ಬಹುತೇಕ ಪಾಲು ಎಲ್ಲಾ ಬಿಸಿಲೇ ಬಿಸಿಲಿಂದ ಕೂಡಿದೆ ನಮ್ಮ ದೇಶ ಅದರಲ್ಲಿ ಕೆಲವು ತಂಪಾದ ವಾತಾವರಣ ಇರುವ ಪ್ರದೇಶಗಳು ಅಂತಂದ್ರೆ ಯಥೇಚ್ಛವಾಗಿ ನಮ್ಮ ಉತ್ತರ ಭಾರತದಲ್ಲಿ ಬರ್ತವೆ ಅವು ಯಾವವು ಅಂತಂದ್ರೆ ಸೀಮ್ಲಾ ಮನಾಲಿ ಕೊ ಕೊ ಕುಫ್ರೇ ಹಿಂಗೆ ಮಿಜೋರಾಂ ಭಾರತದ ದೇಶದಲ್ಲಿ ಅತ್ಯಂತ ಮಳೆ ಬೀಳುವ ಪ್ರದೇಶ ಅಂತ ಅಂತಂದ್ರೆ ಅದು ಮ್ಯ ಮೀಜೋರಾಂ ಅಂತಂಥೇಳಿ ಒಂದು ಇದು ಸರಿಸುಮಾರು ಮೂ ಸಾವಿರ್ದ ನಾನೂರು ಸೆಂಟಿ ಮೀಟ್ ಸೆಂಟಿ ಮೀಟರಷ್ಟು ಮಳೆ ಆಗ್ತೈತೆ ಅಂದ್ರೆ ಬಹುತೇಕ ಮುನ್ನೂರ ಅರವತೈದು ದಿನಗಳಲ್ಲಿ ಮುನ್ನೂರ ಇಪ್ಪತ್ತು ದಿನ ಮ ಬಹುಕಾಲವಾಗಿ ಮಳೆ ಸುರಿತ್ತದೆ ಆದ್ರಿಂದ ಭಾರತದ ಅತ್ಯಂತ ಬಿಸಿಲಿನ ಅಲ ಅತ್ಯಂತ ಮಳೆಯ ಪ್ರದೇಶ ಚಳಿ ಒಂದು ಇರಬೌದು ಅದು ಅದೇ ಥರ ಮುಂದಕ್ಕೆ ಬಂದೆವು ಅಂತಂತಂತಂದ್ರ ಮುಂದಿನ ಭಾಗದಲ್ಲಿ ಬಂದೆವು ಅಂತಂದ್ರೆ ಡೆಲ್ಲಿ ಪಂಜಾಬು ನಮ್ಮ ಹರಿಯಾಣ ಆತಲೆಲ್ಲ ಬಂದ್ರೆ ರಾಜಸ್ಥಾನ ಅವೆಲ್ಲಾ ಮರಳುಗಾಡು ಪ್ರದೇಶ ಇರುವ ಕಾರಣ ಅಂದ್ರೆ ಅಲ್ಲಿ ಮರುಳ್ಗಾಡಿನ ಅಂದರೆ ಯಥೇಚ್ಛವಾಗಿ ಮರ ಇರದೇ ನೀರು ಸಹ ಸಿಗೋಲ್ಲ ಅಲ್ಲೆಲ್ಲ ರಾಜಸ್ಥಾನ ನಮ್ಮ ದೇಶದ ಅತಿ ವಿಶಾಲವಾದ ರಾಜ್ಯ ಮೊದಲನೇ ಸ್ಥಾನದಲ್ಲೆ ಐತೆ ಆದರೂ ಅಲ್ಲಿ ನೀರಿನಮ ಅಭಾವ ಜಾಸ್ತಿ ಐತೆ ಯಾಕೆ ಅಂತಂತಂದ್ರೆ ಅಲ್ಲಿ ಮರಳುಗಾಡು ಮರುಭೂಮಿ ಇರುವುದ್ರಿಂದ ಅಲ್ಲಿ ಏರುಪೇರು ಹವಾಮಾನ ಏರುಪೇರು ಇದೆ ಆದರೆ ಮಳೆ ಬರುವುದು ಭಾಳ ಕಡಿಮೆ ನೆಕ್ಸ್ಟು ಹಂಗೇ ಮುಂದಕ್ಕೆ ಬರ್ತ ಬರ್ತ ನಾವು ಉತ್ತರ ನೋಡ್ಕೊಂಡು ಮತ್ತೆ ಬರ್ತ ಬರ್ತ ದಕ್ಷಿಣ ಭಾರತಕ್ಕೆ ಬಂದೆವು ಅಂತಂದ್ರೆ ದಕ್ಷಿಣ ಭಾರತದಲ್ಲಿ ಒಂದು ಇವಾಗ ಐದು ರಾಜ್ಯಗಳಿವೆ ಯಾವುವು ಅಂತಂದ್ರೆ ಕೇರಳ ತಮಿಳ್ನಾಡು ತೆಲಂಗಾಣ ಆಂಧ್ರ ಪ್ರದೇಶ ಕರ್ನಾಟಕ ಇದರಲ್ಲೇ ಈ ದಕ್ಷಿಣ ಭಾರತದಲ್ಲೇ ಹವ್ಮಾನ ನೋಡ್ಕೊಂಡು ಒಂದು ರಾಜ್ಯಕ್ಕೆ ಒಂದು ರಾಜ್ಯಕ್ಕೆ ನೋಡ್ಕೊಂಡ್ರು ಸಹ ವಿಭಿನ್ನವಾಗಿ ಒಂದು ಇದೆ ಅದು ಹೇಗೆ ಅಂತಂತಂದ್ರೆ ನಮ್ಮ ಕೇರಳ ಅತ್ಯಂತ ಚಳಿಯನ್ನು ಹೊಂದಿದೆ ನಮ್ಮ ದಕ್ಷಿಣ ಭಾರತದಾಗೆ ಅತ್ಯಂತ ಚ ಅದೇ ಪಕ್ಕದ ರಾಜ್ಯ ತಮಿಳ್ನಾಡು ಅತ್ಯಂತ ಬಿಸಿಲು ಆಗಿ ಹೆಸ್ರು ಅನ್ನು ಪಡೆದುಕೊಂಡಿದೆ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಸುತ್ತ ಸಮುದ್ರ ಇರೋ ಕಾರಣ ಮಳೆ ಬರುವುದು ಸೂಕ್ತ ಕಾಲಕ್ಕೆ ಮಳೆಯನ್ನು ಬರುತೈತೆ ಅದೇ ಮುಂದುವರೆದ ನಮ್ಮ ರಾಜ್ಯದಲ್ಲಿ ನೋಡೋದಾದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ನೋಡಿವಂತೆ ಅಂದ್ರೆ ದಕ್ಷಿಣ ಕನ್ನಡ ಎಲ್ಲ ನಮ್ಮ ಕೋಸ್ಟಲ್ ಅಂದರೆ ಪ್ರಾಂತ್ಯ ಪಶ್ಚಿಮ ಇಮಾ ಹಿಮಗ ಹಿಮ ಹಿಮ ಹಿಮಗುಡ್ಡಗಳ ಹೊಂದಿರುವ ಕಾರಣ ಅಲ್ಲಿ ಯಥೇಚ್ಛ ನಮ್ಮ ಉತ್ತರ ಬಾ ಉತ್ತರ ಕನ್ನಡಕ್ಕಿಂತ ಅಲ್ಲಿ ಜಾಸ್ತಿ ಮಳೆ ಬರುತೈತೆ ನಮ್ಮ ಚಿಕ್ಕಮಗಳೂರು ಆಗಿರಬೌದು ಉಡುಪಿ ಶಿವಮೊಗ್ಗ ಆದರೆ ಅಲ್ಲಿ ನಮ್ಮ ಭಾರತದ ಅತಿ ಹೆಚ್ಚು ಬೀಳುವುದೆಂದ್ರೆ ಆಗುಂಬೆ ನಮ್ಮ ಕರ್ನಾಟಕದ ಆಗುಂಬೆ ಅಂತಂಥೇಳಿ ಒಂದು ಶೃಂಗೇರಿ ಅದುಯೆಲ್ಲ ಪ್ರಾಂತ್ಯಗಳಿದ್ದಾವೆ ಮಳೆ ಬರೋ ಪ್ರದೇಶಗಳು ಅಂದರೆ ಕ ಹವಾಮಾನ ಭಾಳ ವಿಪರೀತವಾಗಿ ಕೆಲವೊಂದು ಸರಿ ಮೈನಸ್ ಡಿಗ್ರಿ ಸೆಲ್ಸಿಯಸ್ಸು ಸಹ ಇರ್ತೈತೆ ಹವ್ಮಾನದಲ್ಲಿ ಈ ಕಡೆ ನಮ್ಮ ಉತ್ತರ ಕನ್ನಡಕ್ಕೆ ಬಂದೆವು ಅಂದ್ರೆ ತದ್ವಿರುದ್ದ ಇಲ್ಲಿ ಎಷ್ಟು ಚಳಿ ಎಷ್ಟು ಮಳೆ ಇಲ್ಲಿ ಅಷ್ಟೇ ಬಿಸಿಲು ಅಷ್ಟೇ ಮಳೆ ಬರಲಾರರ್ದಂತಂಥಂಥ ಇಲ್ಲಿ ಹವ್ಮಾನವೇ ಒಂಥರ ವಿರುದ್ಧ ದಿಕ್ಕಿನಲ್ಲೇ ಹೋತೈತೆ ದಕ್ಷಿಣ ದಿಕ್ಕು ಒಂದು ಕಡೆ ಆದರೆ ಉತ್ತರದ ಕನ್ಡ ಕರ್ನಾಟಕ ಒಂದು ಇದು ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಹೈದ್ರಬಾದ ಪ್ರಾಂತ್ಯ ಒಂದು ಪ್ರದೇಶವನ್ನು ನಾವು ಕನ್ಸಿಡರ್ ಮಾಡಿವಿ ಅಂತಂತಂದ್ರೆ ಅತ್ಯಂತ ರಾಯಚೂರು ಆಗಿರಬೋದು ಬಳ್ಳಾರಿ ಆಗಿರಬೋದು ಭಾಳ ಬಿಸಿಲಿನಿಂದ ಕೂಡಿದೆ ರಾಜ್ಯ ರಾಜ್ಯದಲ್ಲಿ ನಮ್ಮ ಈ ಜಿಲ್ಲೆಗಳು ಸರಿ ಸುಮಾರು ಎಷ್ಟರ ಮಟ್ಟಿಗೆ ಹೋಗ್ತೈತೆ ಅಂತಂತಂತಂದ್ರೆ ಮೂವತ್ತು ಎಂಟ್ರಿಂದ ನಲವತ್ತು ನಲವತ್ತೂವರೆ ಡಿಗ್ರಿ ಸೆಲ್ಸಿಯಸ್ ಭಾಳ ಈಟಾಗಿ ಓ ಹೀಟ್ನಿಂದ ಹೊಂದಿದೆ ಅದು ಆ್ಯಕ್ಚುವಲಿ ಗುಲ್ಬರ್ಗ ಬಿಜಾಪುರ ಸೇಡಮ್ಮು ಇವೆಲ್ಲ ಬಿಸಿಲಿಂದ ಕೂಡಿರೋ ಪ್ರದೇಶಗಳು ಪ್ರದೇಶಗುಳು ಆದ್ರೆ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಸಹ ಒಂದು ಬಿಸಿಲಿಂದ ಕೂಡಿದೆ ಭಾಳಷ್ಟು ಬಿಸಿಲಿಂದ ಕೂಡಿದೆ ಆದರೂ ಬಿಸಿಲಿಂದ ಕೂಡಿದೆ ಇಷ್ಟು ಹೇಳ್ತಾ ನನ್ನ ಮಾತು